ಹೊಟೆಲ್ ದುರ್ಗಾ ಗ್ರ್ಯಾಂಡಾ ಸರ್ ನಮಗೆ ಭಾನುವಾರ ಮತ್ತು ಸೋಮವಾರ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ನೂರೈವತ್ತು ಊಟ ಬೇಕಾಗಿದೆ ನೀವು ಕಳ್ಸಿಕೊಡೋಕ್ಕಾಗತ್ತಾ ಹೌದಾ ಹಾಗಾದರೆ ಒಂದು ಊಟಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ ನೂರು ರೂಪಾಯಿಗಳಾ ಆಗ ನಮಗೆ ನೂರೈವತ್ತು ಊಟ ಬೇಕಾಗಿರೋದರಿಂದ ಸ್ವಲ್ಪ ರಿಯಾಯಿತಿ ದರದಲ್ಲಿ ನಮಗೆ ಕೊಡೋಕ್ಕಾಗುತ್ತಾ ಎಷ್ಟು ರಿಯಾಯಿತಿ ಮಾಡ್ತೀರಾ ಹತ್ತು ರೂಪಾಯಿ ರಿಯಾಯಿತಿ ಅಂದರೆ ತೊಂಬತ್ತು ರೂಪಾಯಿ ಒಂದು ಊಟದಾಗೆ ಕಳ್ಸ್ಕೊಡ್ತೀರ ಓಕೆ ಸರ್ ಏನೇನು ಕೊಡ್ತೀರ ಊಟಕ್ಕೆ ಒಂದು ಸ್ವೀಟು ಎರಡು ಪಲ್ಯಗಳು ಅನ್ನ ಸಾಂಬಾರು ಮಜ್ಜಿಗೆ ಅನ್ನ ಓಕೆ ಸರ್ ನಮಗೆ ಸಮಯ ಮಧ್ಯಾಹ್ನ ಒಂದುವರೆ ಅಂದರೆ ಒಂದು ಮೂವತ್ತು ಗಂಟೆಗೆ ನಮಗೆ ಊಟವನ್ನು ತಂದು ನಮ್ಮ ಮನೆಗೆ ಕೊಡಬೇಕಾಗತ್ತೆ ನೀವು ಅಲ್ಲಿ ನಾನು ನಿಮಗೆ ಅಮೌಂಟನ್ನು ನಾವು ನಿಮ್ಮ ಅಕೌಂಟಿಗೆ ಕಳ್ಸಿಕೊಡ್ತೀವಿ ಆಯಿತಾ ಓಕೆ ಸರ್ ನಿಮ್ಮ ಹುಡ್ಗರ ಕೈಲಿ ನೀವೇ ಕಳ್ಸಿಕೊಡಿ ಅದನ್ನು ಓಕೆ ತ್ಯಾಂಕ್ ಯು ಸರ್